ನಾನು ನಮ್ಮೂರಿನಲ್ಲಿ ಅಂಗಡಿಯಲ್ಲಿ ಹಣವನ್ನು ಕೊಟ್ಟು ಎಣ್ಣೆಯನ್ನು ತೆಗೆದುಕೊಂಡು ಬಂದೆ ಮನೆಗೆ ಆಗ ಒಂದು ನಮ್ಮನೆಯಲ್ಲಿ ಸಾಂಬಾರು ಮಾಡುವಾಗ ಎಣ್ಣೆಯನ್ನು ಹಾಕಿದರು ಹಾಕಿ ಸಾಂಬಾರು ಮಾಡಿದರು ಆಗ ಅನ್ನ ಅನ್ನವನ್ನು ಅನ್ನದ ಜೊತೆಗೆ ಸಾಂಬಾರು ಊಟ ಮಾಡುವಾಗ ಆ ಊಟ ಮಾಡಿದ ಸ್ವಲ್ಪ ಸಮಯದ ನಂತರ ಎಲ್ಲರಿಗೂ ಕೆಮ್ಮು ನೆಗ್ಡಿ ಜ್ವರ ಬಂತು ಯಾಕಂದರೆ ಅಂಗಡಿಯಲ್ಲಿ ಎಣ್ಣೆಯನ್ನು ಹಣವನ್ನು ಕೊಟ್ಟು ಎಣ್ಣೆ ತಗೊಂಡು ಬಂದಿದ್ದೆ ಆಗ ಆ ಒಂದು ಎಣ್ಣೆ ಅಂತಕ್ಕಂಥದ್ದು ಒಂದು ಸರಿಯಾಗಿ ಆ ಎಣ್ಣೆಯಲ್ಲೇ ಇತ್ತು ತೊಂದರೆಯಾಗಿದೆ ನಮಗೆ ಅಂತ ಗೊತ್ತಾಯಿತು ಆಗ ಎಣ್ಣೆ ಅದು ಒಂಥರ ಗಟ್ಟಿಯಾಗಿತ್ತು ಅದರಿಂದ ನಮಗೆ ಮನೆ ಎಲ್ಲರಿಗೂ ಕುಟುಂಬದವರಿಗೆ ತೊಂದರೆ ಆಯಿತು ಎಲ್ಲರಿಗೂ ಜ್ವರ ನೆಗ್ಡಿ ಕೆಮ್ಮು ಬಂತು ಹಾಗಾಗಿ ನಾವು ಒಂದು ಇದರಿಂದ ಅಂಗಡಿ ಮಾಲಿಕನಿಗೆ ಒಂದು ಹೇಳಿ ನಾವು ಈ ಥರ ಹಿಂಗ್ ಆಗಿದೆ ಅಂತ ತೊಂದರೆಯಾಗಿದೆ ನಮಗೆಲ್ಲರಿಗೂ ನೀವು ಒಂದು ಇದು ಮಾಡಬೇಕು ಅಂತ ನಾನು ಹೇಳಿದೆ ಇದರಿಂದ ನಮಗೆ ಬಹಳಷ್ಟು ಎಲ್ಲರಿಗೂ ತೊಂದರೆಯಾಗಿದೆ ನಮ್ಮನೆ ಕುಟುಂಬದವರಿಗೆ ಎಲ್ಲರಿಗೂ ತೊಂದರೆಯಾಗಿದೆ ಹಾಗಾಗಿ ಅಂಗಡಿಯ ಮಾಲಿಕನಿಗೆ ನಾವು ಹೇಳ್ಬೇಕು ಅಂಥ ಒಂದು ಪರಿಸ್ಥಿತಿ ಬಂತು ಹಾಗಾಗಿ ನಮ್ಮನೆ ಎಲ್ಲರೂ ನಮ್ಮಪ್ಪಾಜಿ ನಮ್ಮಮ್ಮ ಎಲ್ಲ ಹೇಳಿದರು